ಸರ್ ನಮಸ್ತೆ ನಾವು ನಿಮ್ಮ ರೆಸ್ಟೋರೆಂಟ್ನಿಂದ ಈಗ ಮಧ್ಯಾಹ್ನಕ್ಕೆ ತರಕಾರಿ ಪಲಾವ್ ಪರೋಟಾ ಮತ್ತು ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ ಅಂದರೆ ಪರೋಟಾ ಸರ್ ಸರಿಯಾಗಿ ಬೆಂದಿಲ್ಲ ಮತ್ತು ಅದಕ್ಕೆ ಏನು ಕೊಟ್ಟಿದ್ದೀರ ಗ್ರೇವಿ ಕೂಡ ಅಷ್ಟೆ ಪ್ಯಾಕಿಂಗ್ ನೀಟಾಗಿ ಆಗಿಲ್ಲ ಎಲ್ಲ ಕವರ್ ಒಳಗೇನೇ ಚೆಲ್ಲಿದೆ ಮತ್ತು ದೋಸೆನೂ ಕೂಡ ಅಷ್ಟೆ ಅದು ಫ್ರೆಶ್ ಅನ್ಸ್ತಾ ಇಲ್ಲ ಎಲ್ಲ ಮೆತ್ತೆ ಮೆತ್ತೆ ಆಗಿದೆ ಅದರಿಂದ ನಾವು ಇದನ್ನ ಹಿಂತಿರ್ಗಿಸ್ಬೇಕು ಅದನ್ನು ಹೇಗೆ ಹಿಂತಿರ್ಗ್ಸೋದು ನಿಮ್ಮ ಡೆಲಿವರಿ ಬಾಯ್ ಬರ್ತಾರ ಅಥವಾ ನಾವು ಇದು ಬೇರೆ ಫುಡ್ ಆರ್ಡರ್ ಮಾಡ್ಬೋದಾ ಸರ್